ಹಲೋ ಹಾಂ ಹೇಳಿರೀಮ್ಮ ಯಾರು

ಗೃಹಲಕ್ಷ್ಮಿದು ಅದ್ಕೆ ಬ್ಯಾಂಕ್ ಅಕೌಂಟಮ್ಮ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ಕು ಆಮೇಲೆ ಆಧಾರ್ ಕಾರ್ಡು ಆಮೇಲೆ ರೇಷನ್ ಕಾರ್ಡ್ ತಗೊಂಡು ಹೋಗಿ ಆ್ಯಕ್ಚುಲಿ ಇದು ನಮ್ಮ ಕಡೆ ಇಲ್ಲಮ್ಮ ಅದು ಆನ್ಲೈನ್ ಸೇವೆ ಅದನ್ನು ನೀವು ಬೇರೆ ಕಡೆ ಇಲ್ಲಿ ಯಾವ್ದಾದರೂ ಈಗ ಗ್ರಾಮ್ಒನ್ನೋ ಅಥವಾ ಸೇವಾಸಿಂಧು ಅಥವಾ ಯಾವ್ದಾದ್ರು ಡಿಜಿಟಲ್ ಸೇವಾಕೇಂದ್ರಗಳಲ್ಲಿ ನೀವು ಗೃಹಲಕ್ಷ್ಮಿ ಮಾಡ್ಸ್ಬೌದು ಅದು ನನ್ನ ಪ್ರಕಾರ ಈಗ ತಿಂಗಳಿಗೆ ಪ್ರತಿ ತಿಂಗಳು ಎರಡು ಸಾವಿರ ಬರುತ್ತೆ ನೋಡಮ್ಮ ಅದು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ನೋರು ಮಾಡಿರತಕ್ಕಂಥ ಯೋಜನೆ ಪ್ರತಿ ತಿಂಗಳು ಎರಡು ಸಾವಿರ ಅವ್ರ ಅಕೌಂಟಿಗೆ ಬರುತ್ತೆ ಬಟ್ ಅಕೌಂಟ್ ನಂಬರು ಮತ್ತು ಆಧಾರ್ ಕಾರ್ಡು ಎರಡೂ ಲಿಂಕ್ ಇರ್ಬೇಕು ಆಧಾರ್ ಕಾರ್ಡು ಮತ್ತು ಅಕೌಂಟ್ ನಂಬರ್ ಏನಾದರೂ ಲಿಂಕ್ ಇರಲಿಲ್ಲ ಅಂದರೆ ದುಡ್ಡು ಬರೋಲ್ಲ ಒಂದು ವೇಳೆ ಆ ರೀತಿಯಾದಾಗ ದುಡ್ಡು ಬರಲಿಲ್ಲ ಅಂತಂದರೆ ನೀವಲ್ಲಿ ಸ್ಥಳೀಯಾಗ ಇರತಕ್ಕಂಥ ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ಇದ್ರ ಬಗ್ಗೆ ಕೇಳ್ಬೌದು ಈ ರೀತಿ ನಮ್ಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕೀವಿ ರಿ ನಮ್ಗೆ ದುಡ್ಡು ಬರ್ತಾ ಇಲ್ಲ ಅಂತ ಕೇಳಿದಾಗ ಅವರು ಅಲ್ಲಿ ಅದನ್ನ ಅಕೌಂಟ್ ಮಾಡಿಸೋ ಬಗ್ಗೆ ಅದಕ್ಕೆ ಆಧಾರ್ ಕಾರ್ಡು ಮತ್ತು ಅಕೌಂಟಿಗೆ ಲಿಂಕ್ ಮಾಡೋ ಬಗ್ಗೆ ಹೇಳ್ತಾರೆ ಆಮೇಲೆ ಅದು ಇ ಕೆ ವೈ ಸಿ ಅಂತ ಇರ್ತೈತಿ ಕೆ ವೈ ಸಿ ನೀವು ಬ್ಯಾಂಕಲ್ಲಿ ಮಾಡಿಸ್ಬೇಕು ಅಂದಾಗ ಮಾತ್ರ ನಿಮ್ಗೆ ನಿಮ್ಗೆ ಬರೋಲ್ಲ ನಿಮ್ಮ ತಾಯಿಯವ್ರಿಗೆ ಮನೆಗೆ ಒಬ್ಬರಿಗೆ ಯಜಮಾನ ಅಥ್ವಾ ಒಡತಿ ಅಂತ ಕರೀತಿರಲ್ಲ ಅವರಿಗೆ ಅದು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಂತ ಬರ್ತಯ್ತಮ್ಮ ನೀವು ಆ ರೀತಿ ಮಾಡಿರಿ ನನ್ನ ಹತ್ರ ಈ ಸೌಲಭ್ಯ ಲಭ್ಯ ಇಲ್ಲ ನೀವು ಬೆಸ್ಟ್ ಅಂದರೆ ನಿಮ್ಮ ಊರಾಗ ಗ್ರಾಮ ಪಂಚಾಯಿತಿ ಅಥ್ವಾ ಸಿಮ್ ಸಮೀಪದ ಯಾವ್ದಾದ್ರು ಒಂದು ಆನ್ಲೈನ್ ಸೆಂಟರಲ್ಲಿ ಅದನ್ನು ಮಾಹಿತಿ ಕೇಳಿ ಮಾಡಿಸ್ಬೋದಮ್ಮ ಹ್ಞೂ